ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಇದು ನಿಸಾರ್ ಅಹಮದ್ ಹೇಳಿದ್ದು ಇದು ಹೇಳಿದ್ದು ಅಕ್ಷರಶಃ ನಿಜ ಯಾಕೆಂದರೆ ಕಿಟೆಲ್ ಎಂಬುವವರು ಒಂದು ಕನ್ನಡ ಶಬ್ದ ಕೋ ಕೋಶ ರಚಿಸಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯ ಆದರೆ ಒಬ್ಬ ವಿದೇಶಿ ಒಬ್ಬರು ಭಾರತೀಯ ಪ್ರಾದೇಶಿಕ ಭಾಷೆ ಒಂದರ ಶಬ್ದಕೋಶ ರಚಿಸಿದ್ದು ಕನ್ನಡದಲ್ಲಿ ಮಾತ್ರ ಹಾಗಾಗಿ ನನ್ನ ಪ್ರಕಾರ ಕನ್ನಡ ಉಳಿದ ಭಾಷೆಗಳಿಗೆ ಹೋಲಿಸಿದರೆ ನನ್ನ ಕನ್ನಡ ಭಾಷೆ ತುಂಬ ಉತ್ತಮ ಮತ್ತು ತುಂಬ ವೈಶಿಷ್ಟ್ಯತೆಯನ್ನು ಹೊಂದಿದೆ ಯಾಕೆಂದರೆ ಕನ್ನಡ ಭಾಷೆಯಲ್ಲಿರುವಂತಹ ಸೊಗಡು ಬೇರೆ ಯಾವ ಭಾಷೆಯಲ್ಲಿಯೂ ಇಲ್ಲ ಬೇಕಿದ್ದರೆ ನೀವು ತಕೊಳಿ ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಭಾರತೀಯರೆಂದರೆ ಅದು ಕುವೆಂಪು ಅವರು ನಮ್ಮ ಕನ್ನಡದವರು ಆ ಕನ್ನಡ ಸಾಹಿತ್ಯದಿಂದಲೇ ಅವರು ಜಗದ ಕವಿ ಯುಗದ ಕವಿ ಅಂತ ಗೌರವ ಪಡೆದಿದ್ದಾರೆ ಅದಲ್ಲದೆ ನೀವು ಆಧುನಿಕ ಸರ್ವಜ್ಞ ವಿಕಿಪೀಡಿಯವನ್ನು ನೋಡಿ ದಿನಕ್ಕೆ ಕನಿಷ್ಠ ಒಮ್ಮೆಯಾದರೂ ನೋಡ್ತೀರ ಆ ವಿಕಿಪೀಡಿಯವನ್ನ ಈ ನೆಟ್ಟಲ್ಲಿ ಅದರೊಮ್ಮೆ ಲೋಗೋನ್ನೊಮ್ಮೆ ನೋಡಿದೀರ ಅದರಲ್ಲಿರುವ ಲೋಗೋ ವಿ ವಿಕಿಪೀಡಿಯದಲ್ಲಿರುವ ವಿ ಕೂಡ ನಮ್ಮ ಕನ್ನಡ ಲಿಪಿಯಿಂದಲೇ ತೆಗೆದಿದ್ದು ಅದಲ್ಲದೆ ಈ ಕನ್ನಡದ ಬಗ್ಗೆ ಹೇಳಬೇಕೆಂದರೆ ದ್ರಾವಿಡ ಭಾಷೆಗಳಲ್ಲಿ ಪ್ರಾಮುಖ್ಯವುಳ್ಳ ಭಾಷೆಯು ಭಾರತದ ಪುರಾತನ ಭಾಷೆಗಳಲ್ಲಿ ಕೂಡ ಈ ಕನ್ನಡ ಒಂದಾಗಿದೆ ಉಳಿದ ಭಾಷೆಗಳಿಗೆ ಹೋಲಿಸಿದರೆ ಸುಮಾರು ನಲವತ್ತೈದು ದಶ ಲಕ್ಷ ಜನರು ಕನ್ನಡವನ್ನು ಆಡು ನುಡಿಯಾಗಿ ಬಳಸ್ತಿದ್ದಾರೆ ಕನ್ನಡ ರಾಜ್ಯದಲ್ಲಿ ಆಡಳಿತ ಕನ್ನಡದ ಈ ಕನ್ನಡ ಏನಿದೆ ಅದು ಕರ್ನಾಟಕದಲ್ಲಿ ಆಡಳಿತ ಭಾಷೆ ಆದರೂ ಕೂಡ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಕೂಡ ಈ ಕನ್ನಡ ಅಂತ ಒಂದು ಈ ಕನ್ನಡಕ್ಕೆ ಹಿರಿದಾದ ಗೌರವವಿದೆ ಸೋ ಈ ಸಾ ನಾವು ನೋಡುವುದಾದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಜಗತ್ತಿನಲ್ಲಿ ಒಂದು ಅರುವತ್ತ ಸಾರಿ ಆರು ಪಾಯಿನ್ ಆರು ಬಿಂದು ನಾಲ್ಕು ಕೋಟಿ ಜನರು ಕೂಡ ಕನ್ನಡ ಮಾತಾಡ್ತಾರಂತ ತಿಳಿದು ಬಂದಿದೆ ಹಾಗಾಗಿ ಈ ಉಳಿದ ಭಾಷೆಗಳಿಗೆ ಹೋಲಿಸಿದರೆ ಕನ್ನಡ ಭಾಷೆಯನ್ನು ಆರು ಪಾಯಿಂಟ್ ನಾಲ್ಕು ಕೋಟಿ ಜನರು ಮಾತನಾಡ್ತಾರೆ ಅದಲ್ಲದೆ ಈ ಕನ್ನಡ ಏನಿದೆ ಇದು ಬ್ರಾಹ್ಮೀ ಲಿಪಿಯಿಂದ ರೂಪುಗೊಂಡಿದೆ ಈ ಲಿಪಿಯನ್ನು ಉಪಯೋಗಿಸಿ ನಮ್ಮ ಕನ್ನಡ ಭಾಷೆಯನ್ನು ಬರೆಯಲಾಗುತ್ತದೆ ಇನ್ನು ಈ ಕನ್ನಡ ಪದದ ಬಗ್ಗೆ ಬೇರೆ ಭಾಷೆಯನ್ನು ಹೋಲಿಸಿದಾಗ ನಮಗೆ ಸಿಗುವ ಮಾಹಿತಿ ಏನೆಂದರೆ ಕನ್ನಡದಿಂದ ಹಲವು ಭಾಷೆಗಳು ಟಿಸಿಲೊಡೆದಿದೆ ಭಾಷಾ ಶಾಸ್ತ್ರ ಭಾಷಾ ಶಾಸ್ತ್ರಜ್ಞರ ಪ್ರಕಾರ ಕೆಲವನ್ನು ಸ್ವತಂತ್ರ ಭಾಷೆಯೆಂದು ಕನ್ನಡವನ್ನು ಪರಿಗಣಿಸಿದಾದ್ರು ಇದರಿಂದ ಹಲವಾರು ಉಪಭಾಷೆಗಳಿವೆ ನೀವು ಬೇರೆ ಬೇರೆ ರಾಜ್ಯದಲ್ಲಿ ನೋಡಿ ಅವರಲ್ಲಿ ಕೂಡ ಅವರು ಮಾತನಾಡುವ ಕೆಲವೊಂದು ಭಾಷೆಗಳಲ್ಲಿ ನಮ್ಮ ಕನ್ನಡವನ್ನು ಅವರು ಬಳಸಿಕೊಂಡು ಆ ಭಾಷೆಯನ್ನು ಮಾತಾಡ್ತಾರಂತ ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಉಂಟು ಯಾಕೆಂದರೆ ಒಂದು ನೋಡಿ ಈಗ ಬಡಗ ಭಾಷೆಯಂತ ಒಂದುಂಟು ಇದು ನೀಲಗಿರಿಯಲ್ಲಿ ಅತ್ಯಂತ ಹೆಚ್ಚು ಮಾತನಾಡುವ ಭಾಷೆ ಈ ಭಾಷೆಯನ್ನು ಈಗ ಏನು ಮೈಸೂರು ಮತ್ತು ಈ ನಂಜನಗೂಡಲ್ಲಿ ಏನು ಮಾತಾಡ್ತಾರೆ ಆ ಭಾಷೆಗೆ ತುಂಬ ಹತ್ತಿರವಾಗಿದೆ ಹಾಗಾಗಿ ಉಳಿದ ಬಾ ನಮಗೆ ಏನು ನಮಗೆ ಗೊತ್ತಿರುವ ಉಳಿದ ಭಾಷೆ ಏನೆಂದರೆ ನಾನು ಕೇಳಲ್ಪಟ್ಟ ಭಾಷೆಯೆಂದರೆ ಈ ತಮಿಳು ತೆಲುಗು ಏನೆಲ್ಲ ಉಂಟು ಅದರಲ್ಲಿ ನಮ್ಮ ಈ ಕನ್ನಡದಿಂದಲೇ ಕನ್ನಡಕ್ಕೆ ಹತ್ತಿರವಾಗಿದೆ ಮತ್ತು ಆ ಭಾಷೆಗಳಿಗೆ ಹೋಲಿಸಿದರೆ ಕನ್ನಡ ನಮ್ಮ ಪ್ರಮುಖ ಭಾಷೆಯಂತ ನನಗೆ ಅನ್ನಿಸ್ತಾ ಉಂಟು